ಹಲೋ ನೀರುಳ್ಳಿ ಉಂಟಾ ನಿಮ್ಮ ಹತ್ರಾ ಎಷ್ಟು ಕಿಲೊಗೆ ಎಷ್ಟು ಬೇರೆ ಬೆಂಡೆಕಾಯಿ ಬೆಂಡೆಕಾಯಿ ಟೊಮೆಟೊ ಎಲ್ಲ ಎಷ್ಟು ಟೊಮೆಟೊ ಎಷ್ಟು ಕಿಲೋಗೆ ಹೌದ ಬೆಂಡೆಕಾಯಿ ಅಲ್ಲ ನಂಗೆ ಹೇಳ್ತೇನೆ ಇದು ನೀರುಳ್ಳಿ ಒಂದು ಕಿಲೋ ಕೊಡಿ ಟೊಮೆಟೊ ಒಂದು ಕಿಲೋ ಕೊಡೀ ಮತ್ತು ಬೆಂಡೆಕಾಯಿ ಅರ್ಧ ಬದನೆ ಎಷ್ಟು ಒಂದು ಅರ್ಧ ಕಿಲೋ ಬದನೆ ಇಡಿ ಮತ್ತು ಗು ಬಟಾಟ ಬಟಾಟ ಬಟಾಟ ಒಂದು ಅರ್ಧ ಅರ್ಧ ಕಿಲೋ ಹಾಂ ಅದು ಒಂದು ಅರ್ಧ ಕಿಲೋ ಇಡಿ ಅದೆಲ್ಲ ಪ್ಯಾಕ್ ಮಾಡಿ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಬರ್ತೇನೆ ಅದೆಲ್ಲ ನೀವು ಬಿಲ್ ಮಾಡಿ ಇಡಿ ಎಷ್ಟು ಅಂತ ಎಲ್ಲ ಬಿಲ್ ಮಾಡಿ ಹಾಂ ಎಲ್ಲ ಪ್ಯಾಕ್ ಮಾಡಿ ಇಡಿ ಮತ್ತು ನಾನು ಬರ್ತೇನೆ ಸಾಯಂಕಾಲ ಮತ್ತು ಯಾವುದೆಲ್ಲ ತರಕಾರಿಯೆಲ್ಲ ಉಂಟು ನಿಮ್ಮ ಹತ್ತಿರ ಹಾಂ ಒಂದು ಐದು ಗಂಟೆಗೆ ಬರ್ತೇನೆ ಯಾವುದೆಲ್ಲ ಮತ್ತು ಹೌದು ಮತ್ತು ಯಾವುದೆಲ್ಲ ತರಕಾರಿ ಉಂಟು ನಿಮ್ಮ ಹತ್ತಿರ ಇಲ್ಲ ನಾನು ಬರ್ತೇನೆ ಮತ್ತು ಯಾವುದೆಲ್ಲ ತರಕಾರಿ ಉಂಟು ನಿಮ್ಮ ಹತ್ತಿರ ಹೌದಾ ಹಾಂ ಆಯಿತು ಮತ್ತು ನಾನು ಬರ್ತೇನೆ ಆಯಿತು ನಾನು ಬರ್ತೇನೆ ಸಾಯಂಕಾಲ ಬಂದು ನಾನು ನೋಡ್ತೇನೆ ಹ್ಞೂ ಆಯಿತು ನಾನು ನೋಡಿ ಹೇಳ್ತೇನೆ ನಿಮಗೆ ಆಯ್ತು ಆಯಿತು ಆಯಿತು ಹ್ಞೂ ಆಯಿತು ನಾನು ನೀವು ಎಲ್ಲ ಪ್ಯಾಕ್ ಮಾಡಿ ಇಡಿ ಹಾಂ ಇಲ್ಲ ಇಲ್ಲ ಬರ್ತೇನೆ ನಾನು ಬಂದ ಮೇಲೆ ಬಂದಾಗುವ ಮೊದ್ಲು ನಾನು ಫೋನ್ ಮಾಡ್ತೇನೆ ನಿಮಗೆ ಹ್ಞೂ ಆಯಿತು ಇಡಲಾ ಇಡ್ತೇನೆ ಇಡ್ತೇನೆ